ಹಾಂ ನಮ್ಮ ನೆರೆಹೊರೆಯಲ್ಲಿ ಐದು ಹೆ ಹೆಸರು ಹೇಳಬೇಕಂತ ಹೇಳಿದರೆ ಒಂದು ಕಾರ್ತಿಕ್ ಬಟ್ ಇನ್ನೊಂದು ಕಿರಣ್ ಬಟ್ ಇನ್ನೊಂದು ಗಣೇಶ್ ಪೈ ಇನ್ನೊಂದು ಜೀವನ್ ಇನ್ನೊಂದು

ಇದು ಐದು ನೇಮ್ಸ್